ಸರ್ ನಿಮ್ಮ ಬುಕ್ ಸ್ಟೋರಿಂದ ನಾವು ಬುಕ್ಸ್ನ ಪರ್ಚೇಸ್ ಮಾಡಿದ್ವಿ ಫಸ್ಟ್ ಸೆಮ್ ಸಲುವಾಗಿ ಈಗ ಸೆಕೆಂಡ್ ಸೆಮ್ನಾಗೆ ನನಗೆ ಬೇರೆ ಹೊಸ ಬುಕ್ಸ್ನು ಬೇಕಾಗಿದಾವೆ ಈಗ ನಾನು ಈ ಫಸ್ಟ್ ಸೆಮ್ ಬುಕ್ಸ್ನ ಎಕ್ಸ್ಚೇಂಜ್ ಮಾಡಿ ಸೆಕೆಂಡ್ ಸೆಮ್ ಬುಕ್ಸ್ನ ತೊಗೊಬೇಕು ಅಂತ ಇದ್ದೀನಿ ಈ ರೀತಿ ಏನಾದರು ಸ್ಕೀಮ್ ನಿಮ್ಮ ಹತ್ತಿರ ಪಾಸಿಬಲ್ ಇದೆಯಾ ಸರ್

ಇವಾಗ ನನ್ನ ಹತ್ತಿರ ಫಸ್ಟ್ ಸೆಮ್ ಬುಕ್ಸು ಫುಲ್ ಪ್ಯಾಕೇಜ್ ಜೊತೇಲ್ಲಿ ಇವಾಗ ನಮ್ಗೆ ಏಯ್ಟ್ ಸಬ್ಜೆಕ್ಟ್ಸ್ ಇದ್ವು ರೀ ಈಗ ನನ್ನ ಹತ್ತಿರ ಇರೋದು ಬರೀ ಫೈಯ್ ಬುಕ್ಸು ಈಗ ಬರೀ ನಾನು ಫೈಯ್ ಬುಕ್ಸುನ್ನು ಒನ್ ಸೆಟ್ಟಾಗಿ ಕೊಡಬೇಕ ಅಥವಾ ಏಟ್ ಸೆಟ್ಸ್ ಅಥವಾ ಏಟ್ ಬುಕ್ಸ್ನ ಒನ್ ಸೆಟ್ಟಾಗಿ ಕೊಡಬೇಕು

ಓಕೆ ಹಾಂ

ಹ್ಞೂ ಇವಾಗ ನನ್ನ ಬುಕ್ಸ್ನ ಎಕ್ಸ್ಚೇಂಜ್ ಮಾಡುವಾಗ ಬರೀ ಸೆಕೆಂಡ್ ಸೆಮ್ ಬುಕ್ಸ್ ಅಷ್ಟೇ ತೊಗೊಬೋದಾ ಅಥವಾ ಇವಾಗ ನನ್ನ ಸಿಸ್ಟರ್ಗೆ ಥರ್ಡ್ ಸೆಮ್ ಬುಕ್ ಬೇಕಾಗಿದ್ದಾವೆ ಈಗ ನಾನು ಫಸ್ಟ್ ಸೆಮ್ ಬುಕ್ಸ್ ಎಕ್ಸ್ಚೇಂಜ್ ಮಾಡಿ ಥರ್ಡ್ ಸೆಮ್ ಫಿಫ್ತ್ ಸೆಮ್ ಯಾವ ಸೆಮ್ ಬುಕ್ಸ್ನು ತೊಗೊಬೋದಲ್ಲ ಓಕೆ ಹ್ಞೂ ಹ್ಞೂ ಹ್ಞೂ ಇವಾಗ ನನ್ನ ಹತ್ತಿರ ಇರೋ ಫೈಯ್ ಸೆಟ್ ಬುಕ್ಕಲ್ಲಿ ಸರ್ ಒಂದು ನಿಮ್ಮ ಬುಕ್ ಸ್ಟಾಲಿಂದ ತಗೊಂಡಿದ್ದಲ್ಲ ಫೋರ್ ಬುಕ್ಸು ನಿಮ್ಮ ಬುಕ್ ಸ್ಟಾಲಿಂದನೆ ತೊಗೊಂಡಿದ್ದು ಇವಾಗ ಫಿಫ್ತ್ ಬುಕ್ಕನ್ನು ನಾನು ನಿಮ್ಮ ಹತ್ತಿರ ಎಕ್ಸ್ಚೇಂಜ್ ಮಾಡೋಕ್ಕಾಗತ್ತ ಅಥವಾ ಇಲ್ಲ ಹಾಂ ಹಾಂ ಹಾಂ

ಓಕೆ ನಿಮ್ಮ ಬುಕ್ ಸ್ಟೋರ್ ಟೈಮಿಂಗ್ ಏನಿದೆ ಸರ್ರ್ ಕಾಲೇಜ್ ಮುಗಿಸ್ಕೊಂಡು ಈವ್ನಿಂಗ್ ಟೈಮಲ್ಲಿ ಬಂದರೆ ಆಗುತ್ತ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಾಳೆ ಬಂದು ಎಕ್ಸ್ಚೇಂಜ್ ಮಾಡ್ತೀನಿ